ಹೌದು ನಾನು ಬೇರೆ ಭಾಷೆ ಅಥವಾ ಬೇರೆ ಪ್ರಾಂತ್ಯದ ಭಾಷೆಯಲ್ಲಿ ಮಾತಾಡುವ ಪ್ರದೇಶಗಳಲ್ಲಿ ಪ್ರಯಾಣಿಸುವಾಗ ನಂಗೆ ಯಾವಾಗ್ಲೂ ಸಂವಹನದ್ದೇ ಅಡಚಣೆ ಉಂಟಾಗುತ್ತದೆ ನಂಗೆ ಮೊನ್ನೆ ಕೂಡ ಕೊಯಂಬತ್ತೂರ್ ತಮಿಳ್ನಾಡು ಊಟಿ ಅಲ್ಲೆಲ್ಲ ಪ್ರವಾಸ ಹೋಗಿದ್ದೆ ಅಂಥ ಸಮಯದಲ್ಲಿ ನನಗೆ ಅವರ ಅವರ ಪ್ರಾಂತ್ಯದ ಭಾಷೆ ನನಗೆ ಬರೋದಿಲ್ಲ ನನಗೆ ತಮಿಳು ಬರದೇ ಇರೋದರಿಂದ ಅಲ್ಲಿನ ಜನಗಳ ಜೊತೆಗೆ ನಾನು ತಮಿಳಲ್ಲಿ ಮಾತಡೋದು ಸ್ವಲ್ಪ ಕಷ್ಟಕರವಾಗಿತ್ತು ನಾನು ನನ್ನ ಕನ್ನಡ ಭಾಷೆಯಲ್ಲಿ ಅವ್ರಿಗೆ ಏನು ಹೇಳಿದ್ರುನು ಅರ್ಥ ಆಗ್ತಿರಲಿಲ್ಲ ಹಾಗೆಯೇ ಅವರು ತಮಿಳಲ್ಲಿ ನಾ ಹೇಳಿದ್ದು ನನಗು ಕೂಡ ಅರ್ಥ ಆಗ್ತಾ ಇರಲಿಲ್ಲ ಇದು ಈ ಸಂವಹನದ ಏನು ಅಡಚಣೆನಾ ತುಂಬ ಎದುರಿಸಿದೆ ನಾನು ಅಲ್ಲಿಗೆ ಹೋದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರಬೇಕಾದ್ರೆ ಯಾವ ಬಸ್ಸು ಯಾವ ಸಂಖ್ಯೆಯ ಬಸ್ಸಿನಲ್ಲಿ ಹೋಗ್ಬೇಕು ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು ಎಷ್ಟು ಅದು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅದನ್ನೆಲ್ಲ ನಾನು ತಿಳ್ಕೋಬೇಕಾದರೆ ತುಂಬ ಕಷ್ಟ ಅನಿಸಿತ್ತು ಮತ್ತೆ ಗೊತ್ತಿಲ್ಲದೇ ಇರೋ ಭಾಷೆ ಗೊತ್ತಿಲ್ಲದೇ ಇರೋ ಅಥವಾ ಊರು ಗೊತ್ತಿಲ್ಲದೇ ಇರೋ ಜನಗಳು ಬಂತಂದರೆ ಕೆಲವರು ಎಲ್ಲರು ಅಂತ್ಹೇಳಲ್ಲ ಕೆಲವರು ತುಂಬ ದುರುಪಯೋಗವನ್ನು ಪಡಿಸ್ಕೊಳ್ಳೋದಿಕ್ಕೆ ನೋಡ್ತಾರೆ ಈ ಆಟೋ ಚಾಲಕರಾಗಿರ್ಬೌದು ಕ್ಯಾಬ್ ಚಾಲಕರಾಗಿರ್ಬೌದು ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹತ್ತಿರ ಇರುವಂತಹ ಜಾಗಗಳಿಗೆ ದೂರ ಇದೆ ಇಷ್ಟು ದುಡ್ಡಾಗುತ್ತೆ ನೀವು ನಮಗ್ ಇಷ್ಟು ದುಡ್ಡನ್ನು ಕೊಡಬೇಕು ಅಂತ ಎಲ್ಲ ಹೇಳಿಬಿಟ್ಟು ಮೋಸವನ್ನು ಮಾಡುವಂತಹ ಒಂದು ಜನಗಳು ಸಹ ನಾವು ನೋಡ್ತೇವೆ ಈ ಭಾಷೆ ಮತ್ತು ಪ್ರಾಂತ್ಯ ಅದು ನಮಗೆ ಗೊತ್ತಿಲ್ಲದೇ ಇರುವಾಗ ಈ ಥರ ನಾನು ಸಂವಹನದ ಅಡಚಣೆಯನ್ನು ಅನುಭವಿಸಿದೆ ಇಂಥ ಸಂದರ್ಭಗಳಲ್ಲಿ ನಾವು ಜನರೊಂದಿಗೆ ಅವರಿಗೆ ಗೊತ್ತಿರುವಂತಹ ಭಾಷೆ ಅಂದರೆ ನನಗು ಮತ್ತು ಅವರಿಗು ಇಬ್ಬರಿಗೂ ಸಹ ಗೊತ್ತಿರುವಂತ ಸಾಮಾನ್ಯವಾದ ಭಾಷೆಯಲ್ಲಿ ಅಂದರೆ ಕೆಲವೊಂದು ಸಲ ಇಂಗ್ಲೀಷಿನಲ್ಲಿ ಅಥವಾ ಕೆಲ್ವೊಂದು ಸಲ ಹಿಂದಿಯಲ್ಲಿ ಇಬ್ಬರಿಗು ಗೊತ್ತಿರುವಂತಹ ಒಂದು ಸಾಮಾನ್ಯ ಭಾಷೆಯಲ್ಲಿ ನಾವು ಸಂವಹನ ಮಾಡಿದರೆ ನಮಗೆ ಎಲ್ಲಿ ಏನೇನಿದೆ ಇದ್ದಾವೆ ಎಲ್ಲೆಲಿಗೆ ಹೋಗ್ಬೇಕಾಗಿದೆ ಯಾವ ಕಡೆಯಿಂದ ಹೋದ್ರೆ ಹತ್ತಿರ ಆಗುತ್ತೆ ಯಾವ ಕಡೆಯಿಂದ ಹೋದ್ರೆ ದೂರ ಆಗುತ್ತೆ ಮತ್ತೆ ನಾವು ಹೀಗ್ ಹೋದರೆ ವಾಪಸ್ಸು ಬರ್ಬೌದಾ ಬೇಗ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಬೇರೆ ಭಾಷೆ ಸಹಾಯ ಆಯ್ ಆಗುತ್ತೆ ಆದರು ಅದು ಹೇಗೆ ಅಂತಂದರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯನ್ನು ಉಪಯೋಗಿಸಿರೊದ್ರಿಂದ ನಮಗೆ ತುಂಬ ಅನುಕೂಲ ಅಂತು ಆಯಿತು ಅವರತ್ರ ಮಾತಾಡೊದಕ್ಕೆ ಮತ್ತೆ ಕೆಲವರಿಗೆ ಅದು ಕೂಡ ಬರ್ತಿರಲ್ಲ ನಮಗ್ ಬರೋ ಭಾಷೆ ಅವ್ರಿಗೆ ಬರ್ತಿರಲ್ಲ ಹಿಂದಿ ಸಹ ಬರ್ತಿರೋದಿಲ್ಲ ಮತ್ತು ಇಂಗ್ಲಿಷ್ ಸಹ ಬರ್ತಿರೋದಿಲ್ಲ ಅಂಥ ಸಮಯದಲ್ಲಿ ಕೆಲವು ಸನ್ನೆಯ ಭಾಷೆಯಲ್ಲಿ ನಾವು ಮಾತಾಡ್ತಿರ್ತೀವಿ ಟೈಮೆಷ್ಟು ಮತ್ತೆ ಈ ದಾರಿ ಎಲ್ಲಿಗೆ ಹೋಗುತ್ತೆ ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗ್ಬೆಕು ಈ ದಾರಿಯಲ್ಲಿ ಹೋಗ್ಬೌದಾ ಮತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಯಾವ ಕಡೆ ಎಲ್ಲ ಹೋಗ್ಬೇಕು ಈ ಥರ ಸನ್ನೆಯ ಭಾಷೆಯಲ್ಲಿ ಸಹ ನಾವು ಕೆಲವರ ಜೊತೆಗೆ ಮಾತಾಡಿದರೆ ನಾವು ಸಂಭಾಷಣೆ ಮಾಡಿದರೆ ನಿಮಗೆ ಹೆಚ್ಚು ಅನುಕೂಲ ಸಹ ಆಗುತ್ತೆ ಅಂತ ನಾನು ಹೇಳ್ಬೌದು ಈ ಥರ ಬೇರೆ ಭಾಷೆ ಗೊತ್ತಿಲ್ಲದೇ ಇರೋ ಮಾ ನಮಗ್ ಮಾತಾಡ್ದಕ್ಕೆ ಮಾತಾಡಕ್ಕೆ ಬರದೇ ಇರುವಂಥ ಪ್ರದೇಶಗಳಿಗೆ ಹೋದಾಗ ನಾವು ಹೌದು ಈ ಥರ ಸಂವಹನದಲ್ಲಿ ಅಡಚಣೆಯನ್ನು ಎದುರಿಸ್ತಿದೆ ಅಂತ ನಾನು ಹೇಳ್ತೀನಿ ಮತ್ತೆ ಇಂಥ ಸಂದರ್ಭದಲ್ಲಿ ನಮಗ್ ಗೊತ್ತಿರುವಂತಹ ಹಿಂದಿ ಅಥವಾ ಇಂಗ್ಲೀಷ್ ಇಬ್ಬರಿಗು ಗೊತ್ತಿರುವಂತಹ ಒಂದು ಸಾಮಾನ್ಯ ಭಾಷೆಯಲ್ಲಿ ಅಥವಾ ಸನ್ನೆಯ ಭಾಷೆಯಲ್ಲಿ ನಾವು ಮಾತಾಡಿದರೆ ಇಬ್ಬರಿಗು ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ಬೌದು